ಇಪ್ಪತ್ತು ಜನವರಿ ಎರಡು ಸಾವಿರದ ಒಂದು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಮೂರು ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ಮೂರು ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಇಪ್ಪತ್ತಾರು ನವಂಬರ್ ಎರಡು ಸಾವಿರದ ಏಳು